ಹಲೋ ಹಾಂ ಹೇಳಿ ಹಾಂ ಆಕ್ಚುಲಿ ಗೋಲ್ಡ್ ಲೋನ್ ಬೇಕಿತ್ತು ಅದು ನಮ್ಮಕ್ಕನದು ಮದುವೆ ಇದೆ ಮುಂದಿನ ವಾರ ಹಾಗಾಗಿ ಬೇಕಿತ್ತು ಆ ಒಂದು ಟು ಕೆ ಜಿ ಹಾಂ ಅಷ್ಟರೊಳಗೆ ಬೇಕಿತ್ತು ಹಾಂ ಚಿನ್ನದ ಲೋನ್ ಬೇಕಿತ್ತು ಡೊಕ್ ಏನೇನು ತರಬೇಕು ದಾಖಲೆ ಹಾಂ ಸರಿ ಸರಿ ಹಾಂ ಯಾವಾಗ ಬರ್ಬೋದು ಹಾಂ ಸರಿ ಮತ್ತೇನಾದರೂ ಹಿಂಟ್ರೆಸ್ಟ್ ಮೇಲೇನಾದರೂ ಡಿಸ್ಕೌಂಟ್ ಏನಾದರೂ ಇದೆಯಾ ಅಥವಾ ಹಾಂ ಇವತ್ತಾಗ್ಬೋದ ಬರೋದಕ್ಕೆ ಇವತ್ತು ಸ್ವಲ್ಪ ಸ್ವಲ್ಪ ಅರ್ಜೆಂಟಿತ್ತು ಹಾಗಾಗಿ ಹಾಂ ಅಂದರೆ ಇವತ್ತು ಸಂಜೆ ಏಳು ಗಂಟೆವರೆಗೂ ಇರ್ತೀರಾ ಹಾಂ ಸರಿ ಆಯಿತು ಥ್ಯಾಂಕ್ ಯು